ಹಾಸಿಗೆ ಇದ್ದಷ್ಟು ಕಾಲು ಚಾಚು ಈ ಗಾದೆ ಮಾತು ನನಗೆ ಬಹಳ ಇಷ್ಟ ಈ ಗಾದೆಯ ಮಾತಿನ ಅರ್ಥವೇನೆಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನು ಅಂದರೆ ನಾವು ಇರೋದರಲ್ಲೇ ಖುಷಿಯಾಗಿರ್ಬೇಕು ಇರೋದರಲ್ಲೇ ಖುಷೀನ ಹುಡುಕ್ಬೇಕು ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಹಾಸಿಗೆ ಎಷ್ಟು ಇರುತ್ತೋ ಅಷ್ಟೇ ನಾವು ಕಾಸು ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟೇ ವರ್ಕ್ ಮಾಡಬೇಕು ಎಷ್ಟಾಗುತ್ತೋ ಅಷ್ಟೇ ಅಷ್ಟರಲ್ಲೇ ಖುಷಿಪಡಬೇಕು ಅದನ್ನ ಬಿಟ್ಟು ಬೇರೆ ಏನೂ ಇಷ್ಟ ಪಡಬಾರ್ದು ಅದೇ ಈ ಗಾದೆಯ ಅರ್ಥ ಇದರಲ್ಲಿ ನುಡಿಗಟ್ಟು ಅಂದರೆ ದಾರಿದೀಪವಾಗು ಹಿರಿಯರು ಹೇಳುತ್ತಾರೆ ಅದರ ಅರ್ಥವೇನೆಂದರೆ ಬೇರೆಯವರಿಗೆ ನಾವು ದಾರಿದೀಪವಾಗಬೇಕು ಹಿರಿಯರ ಅನುಭವದ ಮೇಲೆ ಅವರು ನಮಗೆ ಸಲಹೆಯನ್ನು ನೀಡುತ್ತಾರೆ ಬೇರೆಯವರಿಗೆ ದಾರಿದೀಪವಾಗಬೇಕು ನೀನು ಮನೆಯಲ್ಲಿ ಒಂದು ದಾರಿದೀಪವಾಗಬೇಕು ಅಂತಹ ನುಡಿಗಟ್ಟು ನಮಗೆಲ್ಲ ತಿಳಿಸುತ್ತಾರೆ ಇದರಿಂದ ನಾವು ತಿಳಿದುಕೊಂಡು ಅದರಿಂದ ನಮಗೆ ನುಡಿಗಟ್ಟುಗಳು ಅರ್ಥವಾಗುತ್ತದೆ ಗಾದೆಮಾತುಗಳು ಕೂಡ ನಮಗೆ ಅರ್ಥವಾಗುತ್ತದೆ